ಮೊದಲು ನನಗೆ ಅದು ಇಷ್ಟವೇ ಇರಲಿಲ್ಲ ಯೋಗ ಮಾಡೋದು ಎರ್ಡು ಸಾವಿರ್ದ ಇಪ್ಪತ್ತೆರಡು ನವೆಂಬರ್ ಒಂದಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಆವಾಗ ನಮ್ಮ ಪಕ್ಕದ ಮನೆಯವರು ನನ್ನ ಗಂಡನ ಜೊತೆಗೆ ಹೇಳ್ತಾಯಿದ್ರು ನಾಳೆ ಯೋಗ ಕ್ಲಾಸ್ ಇದೆ ಸೇರಿ ಸೇರ್ಕೊಳ್ಳಿ ನಾಳೆ ಬೆಳಿಗ್ಗೆ ನಾಲ್ಕೂವರೆಯಿಂದ ಅಂತ ನಾನು ಹೇಳಿದೆ ನನಗೆ ಆಗೋಲ್ಲ ನಾನು ಡ್ಯೂಟಿಗೆ ಹೋಗಬೇಕು ನಾನು ಕೆಲಸಕ್ಕೆ ಹೋಗಬೇಕು ನಾನು ಸೇರಿಕೊಳ್ಳಲ್ಲ ಅಂತ ಆದರೆ ನನ್ನ ಅಸ್ಬೆಂಡ್ ಹೇಳಿದರು ಇಲ್ಲ ನೀನು ಹೋಗಲೇಬೇಕು ದುಡ್ಡು ತೊಗೊಂಡು ಬೆಳಿಗ್ಗೆ ಎದ್ದು ಹೋಗು ಆ ಓಕೆ ಇವ್ರು ಹೇಳಿದ್ರಲ್ಲ ಆಯ್ತು ಅಂದ್ಬಿಟ್ಟು ಹೋದೆ ಎದ್ದು ಹೋದೆ ಫಸ್ಟ್ ಡೇ ಮೊದ್ಲ ದಿನ ಒಂಥರ ಆಯ್ತು ಸೆಕೆಂಡ್ ಎರಡ್ನೇ ದಿನಕ್ಕೆ ತುಂಬ ಚೆನ್ನಾಗಿ ಆಯ್ತು ಆರು ದಿನ ನಾನು ಆ ಯೋಗದ ಪ್ರಯೋಜನಗಳನ್ನ ಪಡ್ಕೊಂಡೆ ಅದರಲ್ಲಿ ನಮಗೆ ಕೆಲವು ಆಸನಗಳನ್ನ ಹೇಳ್ಕೊಟ್ರು ಮತ್ತೆ ಕೆ ಕೆಲವು ಸುದರ್ಶನ ಕ್ರಿಯೆ ಭಸ್ತ್ರಿಕಾ ಪ್ರಾಣಾಯಾಮಗಳನ್ನು ಹೇಳ್ಕೊಟ್ರು ಮ್ಯಾ ಮೇಡಮ್ ಕೂಡ ಅಷ್ಟೇ ಅವ್ರು ಟೀಚರ್ ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ನಾನು ಎರಡು ವರ್ಷದಿಂದ ಸತತವಾಗಿ ಯೋಗಾನ ಮಾಡ್ಕೊಳ್ತಿದ್ದೀನಿ ಇದನ್ನ ನನಗೆ ತುಂಬ ಉಪಯೋಗ ಆಗಿದೆ ಏನೆಂದ್ರೆ ಫಸ್ಟು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನೇ ತುಂಬ ದಿನಗಳ ಕಾಲ ಮನಸಲ್ಲಿ ಇಡ್ಕೊಂಡು ಬೇಜಾರು ಮಾಡ್ಕೊಳ್ತಿದ್ದೆ ಮತ್ತೆ ಅವ್ರು ಯಾಕೆ ಹೀಗೆ ಇವ್ರು ಯಾಕೆ ಹೀಗೆ ಆಮೇಲೆ ಕೆಲವ್ರ ಜೊತೆ ಮಾತಾಡೋಕ್ಕೆ ಹಿಂಜರಿತಾ ಇದ್ದೆ ಮತ್ತೆ ಎ ಎಷ್ಟು ಸಮಸ್ಯೆಗಳನ್ನು ನಾನು ಅನುಭವಿಸಿದ್ದೀನಿ ಬಟ್ ನಾನು ಇವಾಗ ಯೋಗ ಯೋಗ ಅಂದರೆ ಬರಿ ಆಸನಗಳಲ್ಲ ನಾನು ಕೆಲವು ಮೆಡಿಟೇಷನ್ನ ಮಾಡ್ಕೊಳ್ತೀನಿ ಮೀನ್ ಅಂದರೆ ಸೈಲೆಂಟ್ ನೆಮ್ಮದಿಯಿಂದ ಕೂರೋದು ವಿಶ್ರಾಂತಿ ಪಡ್ಕೊಳ್ಳೋದುದಿದನೆಲ್ಲ ಮಾಡ್ತೀನಿ ಆಗಿ ನಂಗೆ ತುಂಬ ಉಪಯೋಗಗಳಾಗಿದೆ ಮತ್ತೆ ಇವಾಗ ಎಲ್ರ ಜೊತೆಗೂ ಓಪನ್ ಎಲ್ರ ಜೊತೆಗೂ ತುಂಬ ಚೆನ್ನಾಗಿ ಮಾತಾಡ್ತೀನಿ ಮತ್ತೆ ನನಗೆ ಕಾರ್ಯಕ್ರಮಗಳಲ್ಲಿ ಮಾತಾಡೋಕ್ಕೆ ಭಯಪಡ್ತಾಯಿದ್ದೆ ಕೆಲವ್ರ ಮುಂದೆ ಭಯಪಡ್ತಾಯಿದ್ದೆ ಇವಾಗ ಅದೆಲ್ಲ ನನಗೆ ನಿವಾರಣೆಯಾಗಿದೆ ನಾನು ಎಲ್ರ ಜೊತೆಗೂ ಯಾರ ಜೊತೆಗೇ ಆದ್ರೂ ಮಾತಾಡುವಲ್ಲಿ ನಾನು ಧೈರ್ಯವಾಗಿ ಮಾತಾಡ್ತೀನಿ ನನಗೆ ಯ ಹೇಗೆ ನನಗೆ ಈ ಧೈರ್ಯ ಬಂತು ಅಂದರೆ ನಾನು ಮಾಡುತ್ತಿರುವ ಅಭ್ಯಾಸ ಯೋಗಾಭ್ಯಾಸದಿಂದ ಮಾತ್ರ ಇದು ಸಾಧ್ಯವಾಗಿದೆ ಯೋಗದಿಂದ ಏನು ಉಪಯೋಗಗಳಿದಾವೆ ಅಂದರೆ ಮೊದಲನೇದಾಗಿ ನಮಗೆ ದೈಹಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಯಾವುದೇ ಒತ್ತಡದಿಂದ ನಾವು ಮುಕ್ತಿಪಡಿಬೌದು ಮತ್ತೆ ನಮಗೆ ಸ್ನಾಯುಬಲ ಸುಧಾರಿಸುತ್ತೆ ಅಂದರೆ ಮೂಳೆಗಳ ತೊಂದರೆಗಳಿದ್ರೆ ಕಡಿಮೆ ಆಗುತ್ತೆ ಮತ್ತು ನಮಗೆ ಬ್ಲಡ್ ರಕ್ತಪಲಿಶ ಪರಿಚಲನೆ ಚೆನ್ನಾಗಿ ಆಗುತ್ತೆ ಮತ್ತು ಮೂಳೆಗಳ ನೋವು ಅದೆಲ್ಲ ತುಂಬ ಕಮ್ಮಿ ಆಗುತ್ತೆ ಮತ್ತೆ ನಮಗೆ ಹೃದಯ ಬಡಿತ ಅದು ಕೂಡ ಚೆನ್ನಾಗಿ ಆಗುತ್ತೆ ಮತ್ತೆ ನಮ್ಮ ಕಾ ಏಕಾಗ್ರತೆ ನಮ್ಮ ಗಮನ ಅದು ತುಂಬ ಚೆನ್ನಾಗಿರುತ್ತೆ ಆದರೆ ನಮಗೆ ಯೋಗ ಗುರುಗಳಿಲ್ಲದೇ ನಾವು ಏನೂ ಮಾಡೋಕ್ಕೆ ಆಗೋಲ್ಲ ಕೆಲವೊಮ್ಮೆ ನಾವು ಆತುರದಿಂದ ಕೆಲವೊಂದು ಯೋಗಗಳನ್ನ ಮಾಡೋಕ್ಕೆ ಹೋದಾಗ ಅದರಿಂದ ನಾವು ತೊಂದ್ರೆಯೂ ಕೂಡ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ನಮಗೆ ಒಬ್ಬ ಒಬ್ರು ಗುರುಗಳು ಬೇಕು ನನಗೆ ಸಿಕ್ಕಿರುವಂತಹ ಗುರುಗಳು ತುಂಬ ಒಳ್ಳೆಯ ಗುರುಗಳು ಅವ್ರು ಜೊತೆ ಇದ್ರೆ ನಾವು ನಿಜ್ವಾಲು ಎಷ್ಟು ಒಳ್ಳೆವ್ರು ಆಗ್ತೀವಿ ಅಂದರೆ ನನ್ನಲ್ಲಿ ಇರುವ ಎಷ್ಟೊಂದು ಕೆಟ್ಟ ಅಭ್ಯಾಸಗಳು ಹೋಗಿದೆ ಮತ್ತು ನಾನು ಪ್ರತಿದಿನ ನನ್ನ ದಿನವನ್ನು ಸ್ಟಾಟ್ ಪ್ರತಿದಿನ ನನ್ನ ದಿನವನ್ನು ಇದು ಸ್ಟಾಟ್ ಮಾಡೋದೇ ನನ್ನ ಯೋಗಾಭ್ಯಾಸದಿಂದ ಹಾಗಾಗಿ ನಾನು ಇದನ್ನು ಎಲ್ಲರಿಗೂ ಹೇಳಬೇಕು ಎಲ್ಲರು ಮಾಡ್ಕೊಳ್ಬೇಕು ಎಲ್ಲರಿಗೂ ಉಪಯೋಗ ಆಗಬೇಕು ಅನ್ನೋದು ನನ್ನ ಉದ್ದೇಶ ಮತ್ತು